ಮಂಡ್ಯ ಜಿಲ್ಲೆಯಲ್ಲಿ ಸ್ಥಳೀಯ ಆಡಳಿತ ಮತ್ತು ರಾಜಕೀಯ ಸಂರಚನೆ ತುಂಬ ಚೆನ್ನಾಗಿದೆ ವಿಭಾಗೀಯ ಆಡಳಿತ ಚುನಾಯಿತ ಅಧಿಕಾರಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿನಿಧಿ ಪ್ರತಿನಿಧಿಗಳಾದ ಚ ಶ್ರೀ ಚಲುವರಾಯ ಸ್ವಾಮಿಯವರು ಸುರೇಶ್ರವರು ತುಂಬ ರೀತಿ ತುಂಬ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿ ಎಮ್ ಪಿ ಯಾದಂತಹ ಶ್ರೀಮತಿ ಸುಮಲತಾ ಅಂಬರೀಷ್ರವ್ರು ಕೂಡ ಉತ್ತಮ ರೀತಿಯಾದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ